ಅಲೋ ಅಲೋ ಹಾಂ ಇದು ಸೆಕ್ಯುರಿಟಿ ಅಲ್ಲವಾ ಹಾಂ ನೀವು ಚೂರು ಸೆಕ್ಯೂರಿಟಿ ರಾತ್ರಿ ಹೊತ್ತೆಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡಿ ಹೋಗ್ತಿರಲ್ಲ ಆಗ ಚೂರು ನೀವು ಚೆಕ್ ಎಲ್ಲ ಮಾಡಿ ಹೋಗಬೇಕು ಹಾಂ ಹಾಂ ಕ್ಲೋಸ್ ಮಾಡ್ತೀರಿ ಹೌದು ಒಮ್ಮೆ ಮಾಡಿದ ಮೇಲೆ ಮತ್ತೊಮ್ಮೆ ಚೆಕ್ ಮಾಡಬೇಕು ನೀವು ಹಾಂ ನಿಮ್ಮ ಮೇಲೆ ನಂಬಿಕೆ ಉಂಟು ಹಾಗಲ್ಲ ಒಂದು ಚೆಕ್ ಮಾಡಬೇಕು ಮತ್ತು ಲೈಟ್ಸ್ ಎಲ್ಲ ಆಫ್ ಆಗಿದೆಯಾ ಅಂತ ನೋಡಬೇಕು ಹಾಂ ಮತ್ತು ಸಿ ಸಿ ಕ್ಯಾಮರ ಮೈನಾಗಿ ಅದನ್ನು ಆನ್ ಇಟ್ಟು ಹೋಗಬೇಕು ಹಾಂ ಇಟ್ಟು ಹೋಗಲ್ಲ ಅಂತಲ್ಲ ಒಮ್ಮೆ ನೀವು ಹೋಗೋಕ್ಕಿಂತ ಮುಂಚೆ ಎಲ್ಲ ಎರಡು ಎರಡು ಸಲ ಚೆಕ್ ಮಾಡ್ಬಿಟ್ಟು ಹೋಗ್ಬೇಕು ಯಾಕಂದರೆ ಇಷ್ಟು ದೊಡ್ಡ ನಮ್ಮದು ಬಿಸ್ನೆಸಲ್ಲಿ ಏನಾದರೂ ಆದರೆ ಅದಕ್ಕೆ ಮೈನ್ ರೆಸ್ಪಾನ್ಸಿಬಲ್ ನೀವೇ ಆಗ್ತಿರಲ್ಲ ಮತ್ತೆ ಅದಕ್ಕೋಸ್ಕರ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು ಅಂದರೆ ಮೊನ್ನೆ ಒಂದು ಕಂಪ್ಲೆಂಟ್ ಬಂದಿತ್ತು ನನಗೆ ಅದರ ರಿಲೇಟೆಡ್ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಇನ್ನು ಸ್ವಲ್ಪ ಹಾಗೆ ಕಂಪ್ಲೆಂಟ್ ಎಲ್ಲ ಬರದಾಗೆ ನೀವು ಸ್ವಲ್ಪ ಚೆನ್ನಾಗಿ ಮೈನ್ಟೈನ್ ಮಾಡ್ಬೇಕು ಗೊತ್ತಾಯ್ತಾ ಹಾಂ ಮತ್ತು ರಾತ್ರಿ ಹೊತ್ತು ಅದು ತುಂಬ ಮೈನ್ ಇಂಪಾರ್ಟೆಂಟ್ ರಾತ್ರಿ ಹೊತ್ತು ಎಲ್ಲ ಸಿ ಸಿ ಕ್ಯಾಮರಾ ಆನ್ ಇದ್ದರೆ ಮಾತ್ರ ತುಂಬ ಸೆಕ್ಯುರಿಟಿ ಆಗಿರುತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನೆಕ್ಶ್ಟು ಗೊತ್ತಾಯಿತಾ

ಹಾಂ ಮತ್ತು ಹಾಂ ಮತ್ತು ಅದೆ ಅಷ್ಟೆ ಮತ್ತೊಂದು ಅದೆ ಲೈಟಿಂಗಿದ್ದು ಲೈಟ್ಸ್ ಎಲ್ಲ ಆನ್ ಇರುತ್ತೆ ಅಂತ ಕಂಪ್ಲೆಂಟ್ಸ್ ಬಂದಿತ್ತು ಲೈಟ್ಸ್ ಎಲ್ಲ ಆಫ್ ಮಾ ಆಫ್ ಆಗಿದೆಯಾ ಅಂತ ಕರೆಕ್ಟ್ ನೋಡ್ಬೇಕು ಒಮ್ಮೆ ಲಾಕ್ ಎಲ್ಲ ಮಾಡುವೊತ್ತಿಗೆ ಹಾಂ ಸರಿ ಹಾಂ ಸರಿ ಅಷ್ಟೆ